ಹೇಳಪ್ಪ ಹೇಳ್ರಪ್ಪ ಹಾಂ ಆಂ ಅರಾಮ ನೀವು ಏನಪ್ಪ ವಿ ಒಳ್ಳೆ ಭಾಳ ದಿನಕ್ಕೆ ಫೋನ್ ಮಾಡ್ಬಿಟ್ಟೆ

ಹಾಂ ಹಾಂ ಹೇಳಪ್ಪ ಹಾಂ ಹಾಂ ಹಾಂ

ಏಯ್ ಬರ್ತೀವಪ್ಪ ಬರ್ತೀವಿ ಎಷ್ಟೊತ್ತಿಗೆ ಅಪ್ಪ ನಾಮಕರ್ಣ ನಾಮ್ಕರ್ಣ ಎಷ್ಟೊತ್ತಿಗೆ ನಾಮ್ಕರ್ಣ ಎಷ್ಟೊತ್ತಿಗೆ ಅಪ್ಪ ಹ್ಞೂ ಹಾಂ ಹಾಂ ಹಾಂ ಎಲ್ಲರೂ ಬರ್ಬೇಕ್ ನಾವು ಹಂಗಂದ್ರೆ ಆಂ ಎಲ್ಲಪ್ಪ ಕಲ್ಯಾಣ ಮಂಟಪ್ದಾಗೆ ಇಟ್ಟೀಯಾ ಏನು ಮತ್ತೆ ಮನೇಗಾ

ಆಂ ಆಂ ಆಂ

ಹಾಂ

ಹಾಂ ಏಯ್ ಬರ್ತ್ನಪ್ಪ ಪಾಪ ಮೊಮ್ಮಗಂದು ನಾಮ್ಕರ್ಣಕ್ಕೆ ಯಾರೂ ಮಿಸ್ ಮಾಡ್ದಂಗ ಒಂದು ಬಂಗಾರ್ದ ಬಂಗಾರ್ದ ಒಂದು ಸಣ್ದು ಉಂಗುರ ಬೆಳ್ಳಿದು ಒಂದು ಉಂಗುರ ತಗೊಂಡು ಬಟ್ಟೆಗಳ್ ತಗೊಂಡು ಬರ್ತಾ ಇದೀನಿ ಕಣೋ ಬರ್ತೀನಿ ಹಾಂ ಬರ್ತೀನಿ ಬರ್ತೀನಿ ಆಯ್ತು ಮತ್ತು ಇನ್ನೇನು ಸಮಾಚಾರ ಎಲ್ಲ ಅರಾಮಲ್ವಾ ಆಂ ಆಂ ಆಂ ಏಯ್ ಬರ್ತೀವಿ ಬರ್ತೀವಿ ಬರ್ತೀವಿ ಬರ್ತೀವಿ ಆಂ ಇಲ್ಲ ಇಲ್ಲ ಮಾಡಲ್ಲ ಮಾಡಲ್ಲ ಬರ್ತೀವಿ ಬರ್ತೀನಿ ಹ್ಞೂ ಹಾಂ ಸರಿ ಕಣೋ